ಬೇರೆ ಬೇರೆ ಋತುಗಳಲ್ಲಿ ಅಂತ ಅಂದಾಗ ಬೇಸಿಗೆ ಕಾಲದಲ್ಲಿ ಬಂದು ಗಿಡ ಮರಗಳನ್ನ ಯಾವ ರೀತಿ ಕಾಳಜಿ ವಹಿಸ್ತೀವಿ ಅಂತ ಅಂದರೆ ಬೇಸಿಗೆ ಕಾಲದಲ್ಲಿ ನೀರು ಇರೋಲ್ಲ ನೀರು ಇಲ್ಲದೇ ಇರೋದರಿಂದ ಗಿಡಗಳು ಒಣಗಿ ಹೋಗ್ತವೆ ಜೊತೆಗೆ ಹುಳ ಬಂದು ಮತ್ತೆ ತುಂಬ ಬೆಳ್ಕೊಂಡು ಇರೋದ್ರಿಂದ ನಾವು ಏನು ಮಾಡ್ತೀವಿ ಗಿಡಗಳನ್ನ ಕಟ್ ಮಾಡಿ ಇನ್ನೊಂದು ಕಡೆಗೆ ನೆಟ್ಟು ಮತ್ತೆ ಒಣಗೋಗಿರೋದನ್ನೆಲ್ಲ ಕತ್ತರ್ಸಿ ಒಲೆಗೆ ಯೂಸ್ ಆಗುತ್ತೆ ಅಂತ ಇಟ್ಟು ಪಾತಿ ಮಾಡಿ ನೀರು ಹಾಕಿ ಮತ್ತೆ ಔಷ್ದಿಗಳು ಹೊಡ್ದು ಗಿಡ ಗಿಡನ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ನೆಡ್ತೀವಿ ಅದಾದ್ಮೇಲೆ ಎಲ್ಲದ್ರುನು ಬಳ್ಳಿಗಳು ಇರುವಂಥದ್ದು ಗಿಡಗಳು ಏನಾದ್ರು ಆದರೆ ಬಳ್ಳಿಗಳನ್ನೆಲ್ಲ ಇನ್ನೊಂದು ಕಡೆಗೆ ಅದನ್ನು ಸುತ್ತಿ ಕ್ಲೀನಾಗಿ ಹೋಗುವಾಗ ಮಾಡ್ತೀವಿ ಮತ್ತೆ ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಚಿಗುರಲ್ಲ ಗಿಡಗಳು ಮತ್ತೆ ನೆರಳು ಜಾಸ್ತಿ ಇರೋದಿಲ್ಲ ಗಿಡ ಮರಗಳೆಲ್ಲ ಉದುರ್ತಾ ಇರ್ತವೆ ಆ ಅದರಿಂದ ನಾವೇನು ಮಾಡ್ತೀವಿ ಆ ಉದುರೋ ಗಿಡಗಳನ್ನೆಲ್ಲ ಇದು ಅದ್ರ ಕಸನ ಗೊಬ್ಬರಕ್ಕೆ ರೆಡಿ ಮಾಡಿ ಗೊಬ್ರಕ್ಕೆ ಹಾಕ್ತೀವಿ ಗಿಡಗಳಿಗೆ ಹಾಕ್ತೀವಿ ಮತ್ತೆ ಬೇರೆ ಇನ್ನೊಂದೆಡೆಗೆ ತಗೊಂಡು ಹೋಗಿ ಕಸದ ರೀತಿಲಿ ಹಾಕ್ತೀವಿ ಅದು ಅಲ್ಲದೇನೆ ಗಿಡಗಳಿಗೆ ಏನಾದ್ರು ಕಾಯಿಲೆ ಬಂದೈತೆ ರೋಗ ಬಂದೈತೆ ಅಂತ ಗೊತ್ತಾದರೆ ಅದನ್ನು ಏನು ಮಾಡ್ತೀವಿ ಗಿಡಗಳು ಕಟ್ ಮಾಡಿ ಅದನ್ನು ರೋಗ ಬಂದಿರೋದನ್ನ ತೆಗೆದ್ಬಿಟ್ಟು ಹೊಸ ಗಿಡ ಹಾಕೋದು ಮತ್ತೆ ಯಾವ್ದಾದ್ರು ಮೋರಿಗಳಿದ್ದಾವ ನೀರು ಹೋಗೋಕೆ ತೊಂದರೆ ಆಗ್ತಿದೆಯಾ ಆ ಗಿಡಳನ್ನ ತೆಗ್ದು ಮೋರಿಗಳಿಂದ ಬೇರೆ ಕಡೆಗೆ ಹಾಕ್ತೀವಿ ಬೇರೆ ಕಡೆಗೆ ಹಾಕಿ ಆ ಗಿಡನ ಚೆನ್ನಾಗಿ ಬರೋ ಹಂಗೆ ದಿನಕ್ಕೆ ಎರಡು ದಿನ ಬಿಟ್ಟು ದಿನ ನೀರು ಹಾಕ್ತೀವಿ ಔಷ್ಧಿ ಹೊಡಿತೀವಿ ಗೊಬ್ರಗಳು ತಂದು ಹಾಕ್ತೀವಿ ಮತ್ತೆ ಹೂವಿನ ಗಿಡಗಳು ಯಾವ್ದಾದ್ರು ಇದ್ದರೆ ಈ ಗಿಡ ತೆಗ್ದು ಇನ್ನೊಂದು ಗಿಡ ಬೇರೆ ಹೂವಿನ ಗಿಡ ನೆಡುವಂಥದ್ದು ಈ ಥರ ಕೆಲ್ಸಗಳನ್ನೆಲ್ಲ ಮಾಡ್ತೀವಿ ಮತ್ತೆ ಈ ತೆಂಗಿನ ಮರ ಅಂತ ಬಂದಾಗ ಗರಿಗಳನ್ನೆಲ್ಲ ತೆಗೆದು ಮನೆಗಳಿಗೆ ಯೂಸ್ ಆಗೋ ಹಂಗೆ ಪೊರ್ಕೆ ಮಾಡ್ಬೋದು ಜೊತೆಗೆ ಗರಿಗಳು ಮದ್ವೆಗಳಿಗೆ ಬೇಕಾಗುತ್ತಲ್ಲ ಹಂಗಾಗಿ ಗರಿಗಳನ್ನ ಕಟ್ ಮಾಡಿ ಬ ಮರ ಕ್ಲೀನಾಗಿ ಬರೋ ಹಂಗೆ ನಾವು ಮಾಡ್ತೀವಿ ಜೊತೆಗೆ ಗಿಡಗಳು ಜೊತೆ ಜೊತೆಯಾಗಿದ್ದು ಚೆನ್ನಾಗಿ ಬರ್ತಾಯಿಲ್ಲ ಅಂತೇನಾದ್ರು ಆದರೆ ಆ ಗಿಡಗಳನ್ನ ಬೇರೆ ಮಾಡಿ ಅದಕ್ಕೆ ಸುತ್ಕೊಂಡಿರೋ ಬಳ್ಳಿಗಳನ್ನೆಲ್ಲ ತೆಗೆದು ಅದು ಕ್ಲೀನಾಗಿ ಬರೋಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ಅದಾದ್ಮೇಲೆ ನೀರು ಚೆನ್ನಾಗಿ ಎಲ್ಲಿ ಬರುತ್ತೋ ಅಲ್ಲಿ ಜಾಸ್ತಿ ಗಿಡಗಳನ್ನ ಹಾಕ್ತೀವಿ ಅಲ್ಲಿಂದ ನೀರು ತಂದು ಬೇರೆ ಗಿಡಗಳಿಗೆ ಎರಡು ದಿನಕ್ಕೆ ಒಂದು ಸರತಿ ನೀರು ಹಾಕಿ ಚೆನ್ನಾಗಿ ಬರೋ ರೀತಿಲಿ ನಾವು ಮಾಡ್ತೀವಿ ಮತ್ತೆ ಈ ದೊಡ್ಡ ದೊಡ್ಡ ಹೊಂಗೆ ಮರ ಬೇವಿನ ಮರ ನೀಲಗಿರಿ ಮರ ಈ ಥರ ಎಲ್ಲ ಇದ್ದಾಗ ಪಾತಿಗಳನ್ನ ದೊಡ್ಡದು ಮಾಡಿ ಯಾವ್ದಾದ್ರು ಕಾವಲೆ ಕಡೆಯಿಂದಲೋ ಮೋರಿ ಕಡೆಯಿಂದಲೋ ಅಥ್ವಾ ಮಳೆ ನೀರೋ ಬಂದು ಆ ಗಿಡಗಳಿಗೆ ಸೇರಬೇಕು ಆ ಗಿಡಗಳು ಚೆನ್ನಾಗಿ ಬರೋಕೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಅವಕಾಶ ಮಾಡಿಕೊಟ್ಟು ನಾವು ನೀರನ್ನೆಲ್ಲ ಒಂದ್ಕಡೆ ಶೇಖರಣೆ ಮಾಡಿ ಗಿಡಕ್ಕೆ ಬಂದು ಸೇರಿ ಗಿಡ ಚೆನ್ನಾಗಿ ಬರಬೇಕು ಆ ಥರ ನಾವು ನೋಡ್ಕೊಳ್ತೀವಿ